ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಅರವತ್ತೆರಡು ಒಂಬತ್ತು ಲಕ್ಷದ ಮೂವತ್ತನಾಲ್ಕು ಸಾವಿರದ ಎಂಟುನೂರ ಐವತ್ತು ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೊಂದು ಎಂಟು ಲಕ್ಷದ ನಲವತ್ತೆರಡು ಸಾವಿರದ ಒಂಬೈನೂರ ಹನ್ನೆರಡು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಮುನ್ನೂರ ನಲವತ್ಮೂರು